ಈಗಾಗಲೇ ಇರುವ ಸಸ್ಯಗಳಿಂದ ಹೆಚ್ಚಿನ ಸಸ್ಯಗಳನ್ನು ಪಡಿಬೇಕಾದ್ರೆ ನಾವು ಈ ಕಸಿ ವಿಧಾನದ ಮೂಲಕ ಒಂದು ಹೆಚ್ಚು ಹೆಚ್ಚೆಚ್ಚು ಸಸಿಗಳನ್ನು ಪಡೆಯುವಂಥ ಒಂದು ತಂತ್ರಾಂಶ ಈಗಾಗಲೇ ಇರೋದರಿಂದ ಆ ಕಸಿ ಮಾಡೋ ವಿಧಾನ್ದಿಂದ ಹೆಚ್ಚೆಚ್ಚು ಸಸಿಗಳನ್ನು ಪಡ್ಕೋಳ್ಬೋದು ಈ ಸ ಈ ಕಸಿ ಮಾಡೋ ವಿಧಾನ್ದಿಂದ ಬಂದಂಥ ಈ ಸಸಿಗಳನ್ನು ಒಂದು ಪಾಕೇಟಲ್ಲಿ ಬೆಳೆಸಿ ಬೆಳೆಸೋದರಿಂದ ಅದು ಇಳುವರಿ ಹೆಚ್ಚಾಗಿ ಬರುತ್ತೆ ಆ ಕಸಿ ಮಾಡಿರೋಂಥ ಎಲ್ಲ ಸಸ್ಯಗಳನ್ನು ನಾವು ಪ್ಯಾಕೇಟಲ್ಲಾಕಿ ಅದನ್ನು ಮಡಿ ಮಾಡಿ ಬೆಳೆಸಿ ಅದನ್ನು ಮಾರಾಟ ಮಾಡ್ತೀವಿ ಆನ್ ಮ ಬೆಳೆಸಿರೋವಂಥ ಸಸಿಗಳನೆಲ್ಲ ನಾವು ಮಾರಾಟ ಮಾಡೋದರಿಂದ ಅದು ನಮಗೆ ತುಂಬ ಲಾಭದಾಯಕವಾದ ಒಂದು ಉದ್ಯೋಗ ಆಗುತ್ತೆ ಲಾಭದಾಯಕ ಒಂದು ಉದ್ಯೋಗ ಅದನ್ನ್ನನು ಮಾರಾಟ ಮಾಡೋದರಿಂದ ನಮಗೆ ಜೀವನಾಂಶ ಒಂದು ವ್ಯಾಪಾರ ವಹಿವಾಟು ಎಲ್ಲ ಅದ್ರಿಂದಲೇ ನಡೆಯುತ್ತೆ